ಸರ್ ಮ್ಯಾನೇಜರ್ ಸಾಹೇಬ್ರಾ ಐ ಸಿ ಐ ಸಿ ಸರ್ ನಮಸ್ಕಾರ ಸರ್ ನಾನು ಪ್ರಸನ್ನ ಅಂತೇಳಿ ನಾನಿಲ್ಲೇ ಶ್ರೀರಾಮಪುರದಲ್ಲಿರೋದು ಸರ್ ಮೈಸೂರು ಶ್ರೀರಾಮಪುರ ತಮ್ಮ ಬ್ರಾಂಚಲ್ಲಿ ನನ್ನದೊಂದು ಅಕೌಂಟಿದೆ ಸರ್ ಹಾಂ ಸರ್ ನನ್ನದೊಂದು ಈ ಮೂಡ ಸೈಟಿದೆ ಸರ್ ಒಂದು ಮೂವತ್ತು ನಲವತ್ತು ಹಾ ನಮಗೊಂದು ಮನೆ ಕಟ್ಟಲಿಕ್ಕೆ ಒಂದು ಮೂವತ್ತರಿಂದ ನಲವತ್ತು ಲಕ್ಷ ಬೇಕಾಗ್ತಿತ್ತು ಸರ್ ಅದಕ್ಕೆ ತಮಗೆ ಕಾಲ್ ಮಾಡಿದೆ ಸಿಗ್ಬೊದ ಸರ್ ಒಂದು ಮೂವತ್ತರಿಂದ ನಲವತ್ತು ಲಕ್ಷ ಬೇಕಾಗುತ್ತೆ ಅಷ್ಟು ಸಿಗ್ಬೋದಾ ಸರ್ ಅಷ್ಟು ಸಿಗ್ಬೋದಾ ನಾನೊಂದು ಪ್ರೈವೇಟ್ ಕಂಪ್ನಿಲಿ ಕೆಲಸ ಮಾಡ್ತಿದ್ದೀನಿ ಸರ್ ನನ್ನ ಆ್ಯನುಅಲ್ಲಿ ಇನ್ಕಮ್ ಒಂದು ತ್ರೀ ಟೂ ಫೋರ್ ಲ್ಯಾಕ್ ಸಿಗುತ್ತೆ ಸರ್ ಇದೆ ಹಾಂ ನಮ್ಮ ಮಿಸ್ಸೆಸ್ ಕೂಡ ಟೀಚರಾಗಿದ್ದಾರೆ ಗೌರ್ನಮೆಂಟ್ ಸ್ಕೂಲ್ ಟೀಚರು ಅವ್ರದ್ದೂ ಇದೆ ಸರ್ ತೊಂದರೆಯಿಲ್ಲ ಸ್ಯಾಲ್ರಿ ಇದೆ

ಹಾಂ ಹಾಂ ಆಯ್ತು ಹೌದು ಸರ್ ಪ್ಲ್ಯಾನ್ ಪ್ಲ್ಯಾನೆಲ್ಲ ಆಲ್ರೆಡಿ ಪ್ಲ್ಯಾನ್ ಮ ಆಗಿದೆ ಸರ್ ಪ್ಲ್ಯಾನ್ ಹಾಂ ಪ್ಲ್ಯಾನ್ ಆಗಿದೆ ಸರ್ ಹಾಂ ಮೂಡ ಅಪ್ರೂವ್ಡ್ ಸರ್ ಅದು ಮೂಡ ಅಪ್ರೂವ್ಡ್

ಹೌದು ನಾಳೆ ಆಗೋಲ್ಲ ಸರ್ ನಾಳೆ ಆಗೋಲ್ಲ ಸರ್

ಹೌದಾ ಸರ್ ಸರ್ ಒಂಚೂರು ಮಾಡಿಕೊಡಿ ಸರ್ ದಯವಿಟ್ಟು ಮೂವತ್ತರಿಂದ ನಲವತ್ತು ಲಕ್ಷ ಬೇಕಾಗುತ್ತೆ

ಹ್ಞೂ ಸರ್ ಇದು ಕಾಮನ್ನಾಗಿ ಇಂಟ್ರೆಸ್ಟ್ ಎಷ್ಟಿದೆ ಅದು ಎಷ್ಟಿರುತ್ತೆ ಹೌದಾ ಸರ್ ಹಾಂ ಸರಿ ಸರ್ ಓಕೆ ಸರ್ ಓಕೆ ಸರ್ ಒಂದು ಸಾರಿ ಮಾ ಹಾಂ ಸರ್ ಮಾಡಿಸ್ಕೊಡಿ ಸ ಸರ್ ದಯವಿಟ್ಟು ಹಾಂ ಹಾಂ ಖಂಡಿತವಾಗಿ ಓಕೆ ಸರ್ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ವೆರಿ ಮಚ್ ತ್ಯಾಂಕ್ ಯು ಹಾಂ